ಹಲೋ ಹಲೋ ಹೆಲೋ ಇದು ಭಗವತಿ ರೆಸ್ಟೋರೆಂಟಿಂದ ಮಾತಾಡ್ತಿರೋದಾ ನನಗೆ ಫುಡ್ ಬೇಕಿತ್ತು ಯಾವ ಯಾವ ಫುಡ್ ಉಂಟು ಅಂದರೆ ಫಾಸ್ಟ್ ಫುಡ್ ಯಾವುದೆಲ್ಲ ಉಂಟು ನಾನ್ ವೆಜ್ ಆಗ್ಬೋದು

ಹೌದಾ ಅದು ಒಂದು ಪ್ಲೇಟಿಗೆ ಎಷ್ಟು ಓಹ್ ಹೌದಾ ಹಾಗಾದರೆ ಗೋಬಿ ಮಂಚೂರಿ ಇದೆಯೇ ಹಾಂ ಹೌದಾ ಗೊಬಿ ಗೋಬಿ ಮಂಚೂರಿ ನನಗೆ ಒಂದು ಪ್ಲೇಟ್ ಬೇಕು ಮತ್ತೆ ಮತ್ತೆ ನೂಡಲ್ಸ್ ಇದೆ ಅಲ್ಲವಾ ಅದು ನಾನ್ ವೆಜ ಎಗ್ಗಿದು ಆಗ್ಬೋದು ಆಂ ಓಕೆ ಓಕೆ ಮತ್ತೆ ಅದು ಹಾಫ್ ಪ್ಲೇಟ್ ಸಾಕು ಆಂ ಹೌದು ಮತ್ತೇನಾದರೂ ಜ್ಯೂಸ್ ಏನಾದರೂ ಇದೆಯೇ ಹಾಂ ಹೌದು ಚಿಕ್ಕು ಆಗ್ಬೋದು ಮಿಲ್ಕ್ಶೇಕ ಮಿಲ್ಕ್ಶೇಕಲ್ಲ ಚಿಕ್ಕು ಅದು ಆಂ ಅದೇ ಆಗ್ಬೋದು ಅದಕ್ಕೆಷ್ಟು ಓಹ್ ಹೌದಾ ಹಾಗಾದ್ರೆ ಇದು ಕ್ಯಾಶ್ ಆನ್ ಡೆಲಿವರಿ ಅಲ್ಲ ಗೂಗಲ್ ಪೇ ಇದೆಯಾ ಓಕೆ ನಾನು ಹಾಗಾದ್ರೆ ನಾನು ಈಗ ಕಳಿಸ್ತೇನೆ ಟೋಟಲ್ ಎಮೌಂಟ್ ಎಷ್ಟಾಯ್ತು ಅಂತ ಹೇಳ್ಬೋದಾ ಹಾಂ ಹೌದು ಹಾಫ ಹಾಫ ಆಂ ಹೌದು ಹಾಗಾದ್ರೆ ನಾನು ಪೇ ಮಾಡ್ತೇನೆ ಕ್ಯಾಶ್ ಆನ್ ಡೆಲಿವರಿ ಅಲ್ಲ ಆಂ ಅಲ್ಲ ಅಲ್ಲ ಅದು ನಾನು ಮೇಲ್ ಮಾಡ್ತೇನೆ ಅದು ಒಂದು ಆಫ್ಟರ್ನೂನಿಗೆ ಆಗ್ವಾಗ ಒಂದು ಟು ಒ ಕ್ಲಾಕಿಗೆ ರೀಚಾದರೆ ಸಾಕು ಆಂ ಇದು ಫೈಡ್ ರೈಸಿಗೆ ಎಂತ ಸಾಸ್ ಸ್ವಲ್ಪ ಅಂದರೆ ಅದು ಕಳಿಸಿ ಒಂದು ಇಲ್ಲಾಂದ್ರೆ ಸ್ವಲ್ಪ ಜಾಸ್ತಿ ಇರಲಿ ಆಂ ಆಯಿತು ಆಂ ತ್ಯಾಂಕ್ ಯು